ಹಲೋ ಇದು ಶಕು ನಾನು ಕಾಲೇಜ್ ಪ್ರಿನ್ಸಿಪಲ್ ಮಾತಾಡ್ತಿರೋದು ಎ ಆರ್ ಜಿ ಕಾಲೇಜ್ ಇದು ಶಕುಂತಲಾ ಟೈಲರ್ ಅವರಾ ಹೌದು ಈಗ ನಮ್ಮ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹೊಲ್ದು ಹೊಲ್ದು ಕೊಡಬೇಕಾಗಿತ್ತು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳಿದ್ದರು ಅವರಿಗೆ ಅಳತೆ ತಗೊಳೋಕ್ ಯಾವಾಗ ಬರ್ತೀರಾ ನಾಡಿದ್ದು ಅಂದರೆ ಸೋಮವಾರ ಬರೂದಕ್ಕೆ ಆಗುತ್ತಾ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಲ್ಲ ಒಂದು ದಿನ ನಿಗದಿಪಡಿಸಿದರೆ ಆ ವಿದ್ಯಾರ್ಥಿಗಳನ್ನು ಎಲ್ಲರಿಗೂ ತಿಳಿಸಿಬಿಟ್ಟು ಆ ದಿನ ಬರೋದಿಕ್ಕೆ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸಿಗ್ತಾರೆ ಹಾಗಾಗಿ ಅವ್ರನ್ನ ಅಳತೆ ತಗೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೌದಾ ಒಂದು ಇನ್ನೂರು ಜನ ವಿದ್ಯಾರ್ಥಿಗಳು ಇರ್ಬೋದು ಆಂ ಹಾಂ ಬಟ್ಟೆಗಳು ನೀವೇ ತೊಗೋಬೇಕು ಅಳತೆ ಮಾತ್ರ ನಾವು ಕೊಡ್ತೀವಿ ಮಕ್ಕಳು ಅಳತೆ ಬಂದು ನೀವೇ ತೊಗೊಂಡು ನಿಮ್ಮದೇ ಆದ ಒಂದು ಬಟ್ಟೆಯನ್ನು ತಗೋ ತೊಗೊಂಡು ಹೊಲೆದು ಕೊಡಬೇಕು ಸ್ಕೂಲ್ ಯುನಿಫಾರ್ಮ್ ಈ

ಇನ್ನೂರು ಜನ ಮಕ್ಕಳು ಹ್ಞೂ ಹಾಂ ಹೌದು ಅಷ್ಟ್ರುದ್ದು ಒಂದೇ ಸಲ ಕೊಡ್ಬೇಕು ಯಾಕಂದರೆ ಈಗ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರು ಸರ್ ನಮಗ್ ಯಾಕೆ ಕೊಡಲಿಲ್ಲ ನಮಗ್ ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ ಹಾಗಾಗಿ ಅಷ್ಟ್ರುದ್ದು ಒಂದೇ ಸಲ ಅಳ್ತೆಯನ್ನು ತಗೊಂಡು ಹೋಗಿಬಿಟ್ಟು ಅಷ್ಟ್ರುದ್ದೂ ಒಂದೇ ಸಲ ಕೊಡಬೇಕಾಗುತ್ತೆ ಸಮಯ ಹ್ಞೂಹ್ಞೂ ಒಂದು ಹತ್ತು ದಿನ ಆಗ್ಬೋದಾ ಹದಿನೈದು ದಿನ ಆಗುತ್ತದಾ ಎರಡು ವಾರ ಹೋ ಹಾಗಾದ್ರೆ ಆದಷ್ಟು ಬೇಗ ಬಂದಿಬಿಟ್ಟು ಆದಷ್ಟು ಬೇಗ ಈ ಕೆಲ್ಸವನ್ನು ಮಾಡಿಕೊಡಿ ಅಳತೆ ತಗೊಂಡು ಹೋಗಿಬಿಟ್ಟು ಆದಷ್ಟು ಬೇಗ ನಮಗೆ ಹೊಲ್ದು ಕೊಡಿ ಅದರ ಹ್ಞೂ ಇಲ್ಲ ಇಲ್ಲ ನಾವು ಮೊದಲಿಗೆ ಮಕ್ಕಳತ್ರ ಎಲ್ಲರತ್ತಿರ ಒಂದು ನಿರ್ದಿಷ್ಟ ಮೊತ್ತವನ್ನು ಹೇಳಿರ್ತೀವಿ ನೀವು ಎಷ್ಟು ಹೇಳ್ತೀರೋ ಅಷ್ಟೇ ಹೇಳಿರ್ತೀವಿ ಮೊತ್ತದ ಮುಖಾಂತರ ಅವರತ್ತಿರ ಒಬ್ಬೊಬ್ಬರತ್ರ ಇಸ್ಕಳ್ತೀವಿ ಹೌದು ಹೌದು ನೀವು ಎಷ್ಟು ಆಗುತ್ತೇಂತ ಒಂದು ಅಂದಾಜು ಹೇಳಿದರೆ ಅವ್ರಿಗೆ ಮೊದಲೇ ಹೇಳಿರ್ತೀವಿ ನಾವು

ಹಾಂ ಹಾಂ

ಹಾಂ ಆಯಿತು ಮೇಡಂ

ಆಯಿತು ಆಯಿತು ಖಂಡಿತ ಹೇಳ್ತೀನಿ ಓಕೆ ಓಕೆ ಖಂಡಿತ ಧನ್ಯವಾದ